ಹಲೋ ಹೇಳಿ ದಿವ್ಯಾ ಹಾಂ ಚೆನ್ನಾಗಿದ್ದೀನಿ ನೀವೇಗಿದ್ದೀರಾ ಹಾಂ ಇನ್ನೇನು ಸ ಹಾಂ ನಮ್ಮ ಮನೆಯಲ್ಲೆಲ್ಲ ತುಂಬ ಚೆನ್ನಾಗಿದಾರೆ ನಿಮ್ಮ ಮನೆಯವರೆಲ್ಲ ಹೇಗಿದ್ದಾರೆ ಹಾಂ ಏ ಹಾಂ ಫುಲ್ಲು ವರ್ಕು ನಮ್ಗೂ ಫುಲ್ಲು ನಿಮಗೆ

ಹ್ಞೂ

ಹ್ಞೂ

ಹಾಂ ನಿಂಗೆ ನಿಮ್ಮ ಮನೇಲಿ ಬೇರೆ ಯಾರು ಕೆಲಸ ಮಾಡೋಲ್ವಾ ಹಾಂ ಪರವಾಗಿಲ್ಲ

ನಮ್ಮ ಮನೇಲೂ ಅಷ್ಟೇ ಕಪ್ಪ ನಮ್ಮ ಮನೇಲಿ ಏನು ಯಾರಾದರೂ ಮಾಡ್ಕೊತಾರೆ ನಮ್ಗೇನು ಹೋಗಿದ್ದು ಬರೋಣ

ಹಾಂ ಸರಿ ಇರು ಒಂದು ಪ್ಲೇಸ್ ಹೇಳ್ತೀನಿ ಇಲ್ಲೇ ನಮ್ಮ ಕೊಳ್ಳೆಗಾಲ್ದಲ್ಲೇ ಒಂದೈತೆ ರಾಮಮಂದಿರ ಅಂತ ಮಹಲ್ ಪಕ್ಕದಲ್ಲಿ ವಾಸವಿ ಅಂತ ಮಹಲೈತೆ ಅದರ ಪಕ್ಕದಲ್ಲೈತೆ ತುಂಬ ಸೂಪರಾಗೈತೆ ಫುಲ್ಲು ಸೈಲೆಂಟು ಅಲ್ಲಿ ಯಾರೂ ಇರೋಲ್ಲ ಜಾಸ್ತಿ ಜನ ಅಲ್ಲೋದರೆ ಎಲ್ಲ ರೀತಿ ಅಂದರೆ ಯೋಗ ಧ್ಯಾನ ಮತ್ತು ಸ್ಪೀಚು ಏನೇನೋ ಎಲ್ಲ ಜಾಸ್ತಿ ಹೇಳ್ಕೊಡ್ತಾರೆ ಅವರು ನಮಗೆ

ಹಾಂ ಸರಿ ಸರಿ ಹಾಂ ಪರವಾಗಿಲ್ಲ

ಹಾಂ ಸರಿ ಹಾಂ ಹಾಂ ಓಕೆ ಓಕೆ ಸಿಗೋಣ ಓಕೆ ಬಾಯ್